ಹಾಂ ಹಲೋ ರೀ ನಾವು ರೀ ಕೊಪ್ಳಕ್ಕೆ ಬ ಬಂದಿದೀವಿ ರೀ ಇಲ್ಲಿ ಯಾವ್ನಾ ಸ್ಟೂರಿಸ್ಟೂ ರೂಮ್ಸ್ ಆಮೇಲೆ ಯಾವ್ಯಾವ ಪ್ಲೇಸ್ ಇದಾವೆ ರೀ ಇಲ್ಲಿ ಕೊಪ್ಪಳ ಡಿಸ್ಟಿಕ್ಕಿನಲ್ಲಿ ನೋಡುವಂಥ ಪ್ರೇಷಂಕವಾಗಿ ಹ್ಞೂ

ಆಮೇಲೆ ಉಳ್ಕೊಳೊಕ್ ಎಲ್ಲಿ ಚೆನ್ನಾಗಿ ರೀ ಹ್ಞೂ ನಮ್ಮದು ಬಜೆಟ್ ಒಂದು ಮೂರು ನಾಲ್ಕು ದಿನ ಇರ್ಬೇಕಂತ ಮಾಡೀವ್ರಿ ಇಲ್ಲಿ ಇದ್ದು ಎಲ್ಲ ನೋಡಿಕೊಬೇಕಂತ ಮಾಡಿ

ಆಂ ಆಂ ಒಂದು ಸ ಒಂದು ಫೈ ಹಂಡ್ರೆಲಿದ್ದ ಒಂದು ಥೌಸಂಡ್ ರೀ ಹ್ಞೂ ಹ್ಞೂ ಎ ಸಿ ಇರ್ಲಿ ರೀ ಯಾಕಂದ್ರೆ ಕೊಪ್ಪಳ ಭಾಳ ಸೆಕೆ ಅಲ್ಲ ರೀ

ಆಂ ನಾವೊಂದು ಫೈ ಮೆಂಬರ್ಸ್ ರೀ

ಹ್ಞೂ ಹ್ಞೂ ರೀ ಓಕೆ ರೀ ಹಾಂ ಹಾಂ ಒಂದು ವೆಹ್ಕಲ್ ವ್ಯವಸ್ಥೆ ಮಾಡಿಕೊಡ್ರಿ ನೀವು ಹ್ಞೂ ಹ್ಞೂ ಹ್ಞೂ

ಹೌದು ರೀ ಹ್ಞೂ ರೀ ಓಕೆ ಹ್ಞೂ ಹ್ಞೂ ಓಕೆ ರೀ ಓ ಹೌದ್ರೀ ಇಲ್ಲೆಲ್ಲ ಸುತ್ತಲ್ಲಿ ಹತ್ರ ಆಗುತ್ತೆ ರೀ ಹ್ಞೂ ಹ್ಞೂ ಹ್ಞೂ ಓಕೆ ಹಾಂ ಹಾಂ ಹಾಂ ಬಿಟ್ಟಿದೀವಿ ರೀ ಇನ್ನೊಂದು ಹಾಫ್ ಇನ್ ಅವರ್ನಲ್ಲಿ ಬರು ಒಂದು ವಾರ ಒನ್ ಅವರ್ ಆಗುತ್ತೆ ರೀ ಬರೋದ್ ಓಕೆ ಮಾಡ್ತೀರಿ ಓಕೆ ಓಕೆ ರೀ ಥ್ಯಾಂಕ್ ಯು